ಹಳೆಯ ಹಾಡುಗಳು ಮತ್ತು ಇಂದಿನ ಹಾಡುಗಳ ನಡುವೆ ಯಾವ ವ್ಯತ್ಯಾಸವಿದೆ ಅದರೆ ಹಳೆಯ ಹಾಡುಗಳು ಹೆಚ್ಚು ಒಂದು ಐದು ನಿಮಿಷದ ಹಾಡು ಸುಮಾರು ಕಥೆಯನ್ನ ಹೇಳ್ತದೆ ಮತ್ತೆ ಅರ್ಥಗರ್ಭಿತವಾಗಿ ಮೂಡಿಬರುತ್ತೆ ಹಾಡುಗಳು ಯಾವುದೇ ಒಂದು ಚಿತ್ರವನ್ನು ನೋಡಲು ಹೋದಾಗ ಒಂದು ಐದು ಹಾಡಗಳನ್ನ ಒಂದು ಚಿತ್ರದಲ್ಲಿ ಅಳವಡಿಸಿರ್ತಾರೆ ಪ್ರತಿಯೊಂದು ಹಾಡುಗಳು ಆ ಚಿತ್ರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಆದರೆ ಈಗಿನ ಹಾಡುಗಳು ಚಿತ್ರದ ಕಥೆಗೂ ಆ ಹಾಡಿಗೂ ಯಾವ ತುಂಬ ವ್ಯತ್ಯಾಸ ಇರುತ್ತೆ ಆ ಕಥೆಯನ್ನು ಹೇಳೋದೇ ಇಲ್ಲ ಹಿಂದೆ ಹಳೆಯ ಹಾಡುಗಳೇನಿದ್ದಾವೆ ಅರ್ಧ ಕಥೆಯನ್ನೆ ಹೇಳ್ಬಿಡ್ತಾಯಿದ್ದವು ಒಂದು ಹಾಡು ಅದು ಚಿತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಥೆಯನ್ನೇ ಹೇಳ್ತಾಯಿತ್ತು ಮತ್ತೆ ನಮ್ಮ ಮನಸ್ಸಿಗೆ ಅಚ್ಚು ಒತ್ತಿದಂತೆ ಇರ್ತಾಯಿತ್ತು ಹಾಡುಗಳು ನಾವು ಚಿತ್ರ ನೋಡಿ ಹೊರಗೆ ಬಂದಾಗ್ಲೂ ಸಹಿತ ನಾವು ಹಾಡನ್ನು ಗುನುಗುನುಸ್ತಾ ಹೊರಗೆ ಬರ್ತಾಯಿದ್ವಿ ಅಷ್ಟು ಹಾಡುಗಳು ತುಂಬ ಸರಳ ಪದಗಳಿಂದ ಕೂಡಿರ್ತಕ್ಕಂಥದ್ದಾಗಿರ್ತಿತ್ತು ಆಮೇಲೆ ಏನೋ ಒಂದು ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥ ಸಂಗೀತ ಇತ್ತು ಈ ಹಿಂದೆ ಹಳೆಯ ಹಾಡುಗಳಲ್ಲಿ ಇದು ರಾಜಕುಮಾರನ್ನೇ ತಗೊಳ್ಳಿ ಆತ ನಾಲ್ಕನೇ ಕ್ಲಾಸ್ ಓದಿದರು ಸಹಿತ ಹಾಡುಗಳನ್ನು ಎಷ್ಟು ಚೆನ್ನಾಗಿಯೇ ಭಾವಪೂರಿತವಾಗಿ ಹಾಡ್ತಾಯಿದ್ರು ಕವಿರತ್ನ ಕಾಳಿದಾಸದಲ್ಲಿ ದೇವಿ ಸ್ತುತಿ ಇದೆ ನೋಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಳೆಯ ಹಾಡುಗಳಲ್ಲಿ ತುಂಬ ಚೆನ್ನಾಗಿ ಈಗಲೂ ಆ ಹಾಡು ತುಂಬ ಹೆಸರುವಾಸಿ ಇದೆ ಮಾತ್ರ ತುಂಬ ಸ್ಫುಟವಾಗಿ ಉಚ್ಛಾರ ಮಾಡಿದ್ದಾರೆ ದೇವಿ ಸ್ತುತಿಯನ್ನು ಇದು ಕನ್ನಡ ನಾಡಿನ ಬಗ್ಗೆಯೂ ರಾಜಕುಮಾರ್ ಅವರು ಕೆಲವು ಹಾಡುಗಳನ್ನು ಹೇಳಿದ್ದಾರೆ ಯಾವುದಾದ್ರು ಒಂದು ಹೇಳಬೇಕು ಅಂದರೆ ಹುಟ್ಟಿದರೆ ಕನ್ನಡ ನಾಡ್ನಲ್ಲಿ ಹುಟ್ಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕು ಒಂದು ಜಟಕಾ ಬಂಡಿ ಅಂಥೇಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ರಾಜಕುಮಾರ್ ಅವರು ಆದರೆ ಈಗಿನ ಹಾಡುಗಳಲ್ಲಿ ಹಿಂಸಾತ್ಮಕ ಪದಗಳು ಮಚ್ ಆಗಿರ್ಬೋದು ಹೊಡಿ ಬಡಿ ಬರೀ ಇಂಥವೆ ಹಾಡುಗಳು ಈಗಿನ ಹಾಡುಗಳು ತುಂಬ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಇದೆ ಹಳೆ ಹಾಡುಗಳಿಗೂ ಈಗಿನ ಹಾಡುಗಳಿಗೂ ನಮ್ಮ ಮಕ್ಕಳು ಕೇಳ್ತಾರೆ ಈಗಿನ ಹಾಡುಗಳು ಕೇಳ್ತಾಯಿರ್ತಾರೆ ಈ ಹಳೆಯ ಹಾಡುಗಳಿಗೆ ಇದು ಸಂಗೀತ ಇನ್ಸ್ಟ್ರುಮೆಂಟ್ಸು ಏನು ವೀಣೆ ಆಗಿರ್ಬೋದು ಕೊಳಲಿನ ನಾದ ಆಗಿರ್ಬೊದು ಹಾರ್ಮೋನಿಯಮ್ ಆಗಿರ್ಬೋದು ತಬಲಗಳನ್ನು ಅಳವಡಿಸಿ ಒಂದು ಹಾಡನ್ನು ತಯಾರಿ ಮಾಡ್ತಾಯಿದ್ರು ಹಾಡನ್ನು ಧ್ವನಿಮುದ್ರಣ ಮಾಡ್ತಾಯಿದ್ರು ಈಗ ಎಲ್ಲ ವಿದ್ಯುತ್ ಚಾಲಿತ ಗಿಟಾರು ಪಿಯಾನೊ ಕೆ ಇನ್ನೂ ಕೆಲವು ಇನ್ಸ್ಟ್ರುಮೆಂಟ್ಸು ಬಂದ್ಬಿಟ್ಟಿದ್ದಾವೆ ಕಿವಿಗೆ ಅಡಚಿಕ್ಕುವಂತೆ ಧ್ವನಿ ಅದು ಶಬ್ದ ತುಂಬ ಕೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈಗಿನ ಹಾಡುಗಳು ಅದು ಧ್ವನಿಗಿಂತಲೂ ಹೆಚ್ಚು ಇನ್ಸ್ಟ್ರುಮೆಂಟ್ಸ್ ಇದೆ ಕೇಳಿ ಕೇಳಿಬರ್ತದೆ ನನಗೆ ಹಳೆ ಹಾಡುಗಳೇ ತುಂಬ ಇಷ್ಟ ಆಗ್ತಕ್ಕಂಥದ್ದು ತುಂಬ ಖುಷಿಯನ್ನು ಕೊಡ್ತಕ್ಕಂಥಕ್ಕದ್ದು ಮನಸ್ಸಿಗೆ ಮುದ ನೀಡ್ತಕ್ಕಂಥದ್ದು ಹಳೆಯ ಹಾಡುಗಳೆ ಹಳೆಯ ಹಾಡುಗಳೇ ಅಚ್ಚುಮೆಚ್ಚು